ಹಾಂ ಹೇಳಿರಿ ಹೌದು ರೀ ಟ್ರಾವೆಲ್ಲಿಂಗ್ ಮಾಡೋದಿತ್ತೇನು ರಿ ನಿಮಗೆ ಹೌದು ರೀ ಹಾಂ ಎಲ್ಲೆಲ್ಲಿ ಹೋಗೋದಿತ್ತು ರಿ ನಿಮಗೆ ಏನು ಮಾಡದಿತ್ತು ರೀ ಕರ್ನಾಟಕ ಪ್ರಸಿದ್ಧ ಸ್ಥಳಗಳು ರೀ ಹೌದು ರೀ ಸಿಕ್ಕಾಪಟ್ಟೆ ಅವೆ ರೀ ಕರ್ನಾಟಕದಾಗ ಹಾಂ ರೀ ಹೌದು ರೀ ಹ್ಞೂ ಹ್ಞೂ ಹ್ಞೂ ಅಂದರೆ ಓಕೆ ರೀ ಅಂದರೆ ನಾರ್ತ್ ಕರ್ನಾಟಕ ಸೈಡ್ ಹೋಗದ್ದರಿ ನೀವು ಸೌತ್ ಕರ್ನಾಟಕ ಕಡೆ ಹೋಗದ್ದ ರೀ ಹಾಂ ರೀ ಆಯ್ತು ಆಯ್ತು ರೀ ಯಾರ್ಯಾರು ಇದ್ದಿರಿ ರೀ ನೀವು ನೀವು ಫ್ಯಾಮಿಲಿ ಅದಾರೆ ರೀ ನಿಮ್ಮ ಜೊತೆ ಓಕೆ ನೀವು ಫ್ರೆಂಡ್ಸ್ ಏನು ಕಾಲೇಜ್ ಫ್ರೆಂಡ್ಸ್ ಇದ್ದಿರಾ ರೀ ನೀವು ಹೌದು ರೀ ಆಯ್ತು ರೀ ಹಾಂ ರೀ ಸರ ನಾವು ಕಾ ನೀವು ಕರೆಕ್ಟ್ ಆಗೇ ಕಾಲ್ ಮಾಡಿದ್ದೀರಾ ಸರ್ ನಾ ಈ ಥರ ನಿಮಗೆ ಎಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ನಿಮಗೆ ಏ ಏನಂದರೆ ಅಂದರೆ ಇಲ್ಲಿ ನೀವು ಎಲ್ಲಿರ್ತೀರಾ ಸರ್ ನಿಮ್ಮ ಸ್ಥಳ ಎಲ್ಲಿದೆ ಗುಲ್ಬರ್ಗಾದಾಗ ಇರ್ತೀರಿ ರಿ ಆಯ್ತು ರೀ ಇಲ್ಲುನು ನಮ್ದು ಸರ್ವಿಸಸ್ ಅವೆ ರಿ ಗುಲ್ಬರ್ಗದಾಗ ನೀವು ಏನು ಅಂದಿರ್ರಿ ಸರ ನಮ್ಮದು ಬಸಸ್ ಅವು ಅವೆ ಇಲ್ಲಿ ಎಲ್ಲ ಇರ್ತಾವೆ ರೀ ಸರ ನೀವು ಸೌತ್ ಕರ್ನಾಟಕದಾಗ ಸಿಕ್ಕಾಪಟ್ಟೆ ಜಾ ಜಾಗಗಳು ಅವೆ ರೀ ಸರ್ ಈ ಕಡೆ ಉಡುಪಿ ಅದ ರೀ ಹಂಪಿ ಅದ ರೀ ಮುರ್ಡೇಶ್ವರ ಅದ ರೀ ಗೋಕರ್ಣ ಅದ ರೀ ಗೋಕರ್ಣದಾಗ ಬೀಚ್ ಅದ ರೀ ಎಲ್ಲ ಚಂದ ನಿಮಗೆ ಎಲ್ಲ ತೋರ್ಸ್ಕೊಂಡು ಬರ್ತೀವಿ ರೀ

ದಕ್ಷಿಣ ಕನ್ನಡ ರೀ ಹಾಂ ಹಾಂ ಗೊತ್ತು ರೀ ಗೊತ್ತು ಹಾಂ ರೀ ಅಲ್ಲಿ ಹೌದು ರಿ ಆಯ್ತು ರೀ ಸರ ಕರ್ಕೊಂಡು ಹೋಗ್ತಿವ್ ರೀ ಎಷ್ಟು ದಿನ ಮಾಡಬೇಕಲ್ಲತ್ತೀರಿ ಸರ್ ನೀವೆಲ್ಲ ಇದು ನೀವು ಪ್ರವಾಸ ಪ್ರವಾಸ ಎಷ್ಟು ದಿವ್ಸ ಮಾಡ್ಬೇಕು ಅಲ್ಲಿತಿರಿ ಸರ್ ನೀವು ಒಂದು ವಾರ ರೀ ಹೌದ ರಿ ಸರ ಆಯ್ತು ರೀ ಎಲ್ಲ ನಿಮ್ದು ವ್ಯವಸ್ಥೆ ಮಾಡ್ತೀವಿ ರೀ ಸರ್ ನಮ್ಮಲ್ಲಿ ಬಸ್ ಇದೆ ಮತ್ತು ನಮ್ಮಲ್ಲಿ ನೀವು ಎಷ್ಟು ಜನ ಇದ್ದಿರಿ ರೀ ಸರ ಹಾಂ ಎಲ್ಲ ಇರ್ತಾರೆ ರೀ ಸರ ಎಸಿ ನಿಮಗೆ ಯಾವ ಥರ ಬೇಕೋ ಆ ಥರ ಸರ್ವಿಸಸ್ ಅವೆ ರೀ ಸರ ನೀವು ಎಷ್ಟು ಜನ ಇದ್ದೀರಿ ರೀ ಸರ ಅದರ ಮೇಲೆ ನಾವು ನಾವು ಗಾಡಿ ಕೊಡ್ತಿವಿ ರೀ ನಾಲ್ಕೈದು ಜನ ರೀ ಸರ ಆಯ್ತು ರೀ ಸರ ನಿಮಗೆ ಇನೋವಾ ಕಾರ್ ಬೇಕಾ ರಿ ಸರ ಏನು ಟ್ರಾವೆಲರ್ ಬೇಕಾ ರಿ ಆಯ್ತು ರೀ ಸರ್ ನಮ್ಮಲ್ಲಿ ಕಾರ್ ಅವೆ ರೀ ಏ ಒನ್ ಕಂಡೀಶನ್ ಕಾರ್ಸ್ ಅವೆ ರೀ ಇನೋವಾ ಅದು ರೀ ಅದು ಕಳ್ಸಿ ಕೊಡ್ತಿನಿ ನಿಮಗೆ ಮತ್ತು ನಿಮ್ಮ ಜೊತೆ ಒಬ್ಬ ಟ್ರಾವೆಲರ್ ಗೈಡು ಇರ್ತಾನೆ ರೀ ನಿಮಗೆ ಹೇಳಿಕೊಡ್ತಾನೆ ರೀ ಎಲ್ಲೆಲ್ಲಿ ಯಾವ ಪ್ಲೇಸು ಮತ್ತು ಅದ್ರದ್ದು ಇತಿಹಾಸ ಹೇಳ್ತಾನೆ ರೀ ಆ ಪ್ಲೇಸಿಂದು ಎಲ್ಲ ಹೇಳ್ತಾನೆ ರೀ ನೀವು ಏನೂ ಇಲ್ಲ ನಿಮಗೆ ಹೇಳ್ತಿನಿ ರೀ ಕೊಟೇಷನ್ ಹಾಕ್ತೀನಿ ಎಲ್ಲ ಈ ಅದು ಎಕ್ಸ್ಪೆನ್ಸ್ ಎಷ್ಟು ಆಗ್ತದೆ ಅದು ಎಲ್ಲ ನೀವು ನೋಡಿ ನಮಗೆ ಹೇಳಿರಿ ಸರಿ ಏನಾರ ಓಕೆ ಓಕೆ ಸರ್ ಹಾಂ ರೀ ಹಾಂ ರೀ ಸರ ಇಡ್ತೇನ್